ನಾನು ನಿನ್ನೆ ಆನ್ಲೈನಲ್ಲಿ ಒಂದು ಬಟ್ಟೆ ತಕೊಂಡಿದ್ದೆ ತುಂಬ ಜನ ಹೇಳ್ತಾರೆ ಆನ್ಲೈನಲ್ಲಿ ತಕೊಂಡ ಬಟ್ಟೆ ಅಷ್ಟು ಚೆನ್ನಾಗಿರುವುದಿಲ್ಲ ಅಂತ ಆದರೆ ನಾನು ತಕೊಂಡ ಬಟ್ಟೆ ಚೆನ್ನಾಗಿತ್ತು ಆನ್ಲೈನಲ್ಲಿ ಬಟ್ಟೆಯ ಚಿತ್ರ ಇರ್ತದಲ್ಲ ನನಗೆ ತಲುಪಿದ ಬಟ್ಟೆ ಸಹ ಹಾಗೆಯೇ ಇತ್ತು ನೋಡಲಿಕ್ಕೆ ಮಾತ್ರ ಅಲ್ಲ ಅದರ ಗುಣಮಟ್ಟ ಕೂಡ ಒಳ್ಳೆಯದಿತ್ತು ಬಣ್ಣದಲ್ಲಿ ಕೂಡ ಯಾವುದೇ ವ್ಯತ್ಯಾಸ ಇರಲಿಲ್ಲ ಕೆಲವರು ಹೇಳ್ತಾರೆ ಆನ್ಲೈನಲ್ಲಿ ತಗೊಂಡ ಬಟ್ಟೆ ಒಂದೇ ದಿನದಲ್ಲಿ ಬಣ್ಣ ಬಿಡ್ತದೆ ಅಂತ ಆದರೆ ನಾನು ತಕೊಂಡ ಬಟ್ಟೆ ಹಾಗೆ ಏನೂ ಆಗಿಲ್ಲ ಬಟ್ಟೆಯ ವಿನ್ಯಾಸ ಕೂಡ ಚೆನ್ನಾಗಿದೆ ಅಳತೆಯಲ್ಲಿ ಕೂಡ ವ್ಯತ್ಯಾಸವೇನೂ ಇರಲಿಲ್ಲ ನಾನು ಆಯ್ಕೆ ಮಾಡಿದ ಅಳತೆಯ ಬಟ್ಟೆಯೇ ಬಂದಿದೆ ಒಟ್ಟಾರೆಯಾಗಿ ಹೇಳಬೇಕೆಂದರೆ ಆನ್ಲೈನಲ್ಲಿ ತಗೊಂಡ್ರೂ ಗುಣಮಟ್ಟದಲ್ಲಿ ಆಗಲಿ ಬಣ್ಣದಲ್ಲಿ ಆಗಲಿ ಅಳತೆ ವಿನ್ಯಾಸದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲದೆ ಒಳ್ಳೆಯ ಬಟ್ಟೆಯೇ ಬಂದಿದೆ